ಚಿತ್ರದುರ್ಗದಲ್ಲಿ ಪಾರಂಪರಿಕವಾಗಿ ನಾವು ರೀತಿ ಕ್ರೀಡೆಗಳನ್ನು ಆಡಿಕೊಳ್ಳು ಬರ್ತೀವಿ ನಮ್ಮ ಗ್ರಾಮೀಣ ಕ್ರೀಡೆಯನ್ನು ಆದ ನಾವು ಇಲ್ಲಿ ಮ ಮಲ್ಲಯುದ್ಧ ಆಗಿರ್ಬೋದು ಜಂಗಿ ಕುಸ್ತಿ ಆಗಿರಬಹ್ದು ಹಾಗೂ ಕಬಡ್ಡಿ ಆಗಿರ್ಬೊದು ಹಾಗೂ ಖೊ ಖೋ ಆಗಿರ್ಬೌದು ಲಗೋರಿ ಆಗಿರಬಹುದು ಚಿತ್ರಕಲೆ ಆಗಿರಬಹುದು ಗಾಯನವಾಗಿರಬಹುದು ಜನಪದವಾಗಿರಬೌದು ಕಲೆಗಳಲ್ಲಿ ಜನಪದ ಚಿತ್ರಕಲೆ ಗಾನ ಕೋಗಿಲೆ ಈ ರೀತಿ ಎಲ್ಲ ನಾವು ಚಿತ್ರದುರ್ಗದಲ್ಲಿ ಅನೇಕ ರೀತಿಯ ಮನರಂಜನೆ ಚಟುವಟಿಕೆಗಳನ್ನು ನಾವು ಚಟುವಟಿಕೆಗಳನ್ನು ಮುಂದುವರೆಸುತ್ತ ನಡೆದು ಮುಂದುವರೆಸುತ್ತಾ ಆಡುತ್ತಾ ನಲಿಯುತ್ತಾ ಬಂದಿದ್ದೇವೆ ಮನೋಭಾವವನ್ನು ರೂಪಿಸಿಕೊಂಡಿದ್ದೇವೆ ಈ ಕ್ರೀಡೆ ಮನೋರಂಜನಾ ಚಟುವಟಿಕೆ ಸಮುದಾಯ ಮನೋಭಾವದಲ್ಲಿ ಒಂದು ರೂಪುಗೊಳ್ಳಲು ರೂಪುಗೊಳ್ಳಬೇಕು ರೂಪುಗೊಳ್ಳುತ್ತದೆ ಅಂತ ನಾವು ಹೇಳ್ಬೋದು ಚಿತ್ರದುರ್ಗದಲ್ಲಿ ಅನೇಕ ಚಟುವಟಿಕೆಗಳು ಕಬಡ್ಡಿ ಆಗಿರ್ಬೌದು ಮನೋರಂಜನೆ ಆಗಿರ್ಬೌದು ಕ್ವಿಜ್ ಆಗಿರ್ಬೌದು ಈ ರೀತಿ ಅನೇಕ ನಡೀತಿದ್ದಾವೆ